ನನ್ನ ಅಕ್ಕನಿಗೆ ತೂಕ ಕಡಿಮೆ ಮಾಡಲಿಕ್ಕೆ ನಾನೊಂದು ನಿಧಿಯೊಳು ಅವಳು ಬಂದು ಮೂರೊತ್ತು ತಿನ್ನಬಾರದು ಮತ್ತೆ ನೀನು ಜಾಗಿಂಗ್ ಮಾಡಬೇಕು ಯಾವ ಪದಾರ್ಥ ತಿನ್ನಬೇಕು ಎಲ್ಲನೂ ಗಮನಿಸಿ ತಿಂತಾ ಹೋದ್ರೆ ನಿನಗೆ ಮತ್ತೆ ಚೆನ್ನಾಗಿ ಕೆಲಸ ಮಾಡಬೇಕು ಮತ್ತೆ ನೀನು ತಿಂದ ಮೇಲೆ ಮಲಗಬಾರದು ಮಲಗಿದ್ದರೆ ತೂಕ ಕಡಿಮೆ ಯಾವತ್ತೂ ಆಗಲ್ಲ ನೀನು ಎಷ್ಟು ನಿನಗೆ ಕೈಲಾದಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸವೂ ನೀನು ಮಾಡ್ತಾಯಿರ್ಬೇಕು ಓಡಾಡಬೇಕು ಮತ್ತೆ ನನಗೆ ಸುಸ್ತಾಗುತ್ತೆ ನನ್ಗೆ ಹಾಗಾಗುತ್ತಂತ ಏನೂ ನೀನು ತಲೆಗೆ ಅಂಟ್ಸ್ಕೊಳ್ಬಾರದು ನೀನು ನಾನು ಚೆನ್ನಾಗಿದ್ದೀನಿ ಅಂತ ಮಾತ್ರ ನೀನು ಓಡಾಡ್ತಾಯಿರ್ಬೇಕು ನಾನು ನಾನು ಅದೇ ಥರ ಓಡಾಡ್ತಾಯಿದ್ದೀನಿ ನಾನು ಎಷ್ಟೋ ದಪ್ಪ ಇದ್ದವಳು ನಾನು ಸಣ್ಣ ಆಗಿಬಿಟ್ಟಿದ್ದೀನಿ ನೀನು ಅದೇ ಥರ ಆಗಬೇಕು ನಿನ್ನ ಊಟದ ವಿಷಯದಲ್ಲಿ ಕರೆಕ್ಟಾಗಿ ಮೂರು ಟೈಮು ಕರೆಕ್ಟಾಗಿ ಊಟವನ್ನು ಮಾಡಿ ಊಟ ಮಾಡು ನೀನು ಯಾವ್ದು ಯಾವ್ದು ತಗೊಳ್ಬೇಕು ತಿಂದು ಎಲ್ಲ ಟೈಮಲ್ಲೂ ಒಂದೇ ಥರ ತಿನ್ನಬೇಡ ನಿನ್ನ ದೇಹಕ್ಕೆ ತಕ್ಕಂತೆ ಮಾತ್ರ ಊಟ ಮಾಡ್ತಾ ಸೇವನೆ ಮಾಡಬೇಕು ಒಂದು ಟೈಮು ನೀನು ತಿಂದರೆ ತಿರ್ಗಾ ಮಧ್ಯಾಹ್ನ ಒಂದು ಗಂಟೆ ತಿನ್ನಬೇಕು ಒಂದು ಗಂಟೆ ತಿಂದ ಮದ್ಮೇಲೆ ಏಳುವರೆಗೆ ತಿನ್ನಬೇಕು ಯಾವ ಪದಾರ್ಥನೂ ನೀನು ಅದು ಇದು ಅಂತ ತಿನ್ನಲಿಕ್ಕೆ ಹೋಗಬೇಡ ಸುಸ್ತಾಯಿತು ಅಂತ ಮಲಗ್ಬೇಡ ಮತ್ತೆ ನಿನ್ನ ಕೈಯ್ಯಲ್ಲಿ ಎಷ್ಟು ಓಡಾಡ್ಬೇಕು ಅಷ್ಟು ಓಡಾಡಿ ನೀನು ಕೆಲಸ ಮಾಡ್ತಾಯಿರ್ಬೇಕು ಆದರೆ ಮಾತ್ರ ನೀನು ತೂಕ ಕಡಿಮೆ ಮಾಡ್ತೀಯಾ ಇಲ್ಲದಿದ್ದರೆ ಇನ್ನೂ ನೀನು ದಪ್ಪ ಆಗ್ತಾನೆ ಹೋಗ್ತೀಯ ಎಲ್ಲ ನಿನ್ನ ಕೈಯ್ಯಲ್ಲಿ ಇದೆ ಇದೇ ಥರ ನೀನು ಓಡಾಡಿ ಕೆಲಸ ಮಾಡಿ ನೋಡು ಒಂದು ಎರಡು ತಿಂಗಳು ಒಳಗಡೆ ನಿನ್ನ ತೂಕ ಕಡಿಮೆ ಆಗುತ್ತೆ ಅಷ್ಟೇ ನೂರು